ಹೆಲೋ ಸರ್ ಓಲಾ ಸಂಸ್ಥೆನಾ ಇದು ನಾನು ನಾಳೆ ಡೆಲ್ಲಿಗೆ ಹೋಗಬೇಕು ಅಂತ ನಿಮ್ಮ ಕ್ಯಾಬ್ ಬುಕ್ ಮಾಡಿದ್ದೆ ಆದರೆ ವಿಮಾನ ತುಂಬ ಮಳೆ ಬರ್ತಿರೋದ್ರಿಂದ ವಿಮಾನ ರದ್ದು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನಾನು ಡೆಲ್ಲಿಗೆ ಹೋಗ್ತಾ ಇಲ್ಲ ನಾಳೆ ಅದು ಮುಂದೆ ಹಾಕಿದೆ ಮತ್ತು ಮೀಟಿಂಗೂ ಮುಂದೆ ಹಾಕಿದ್ದಾರೆ ನನಗೆ ನಾಳೆ ಡೆಲ್ಲಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ ಹಾಗಾಗಿ ನಿಮ್ಮ ಕ್ಯಾಬ್ ಬುಕ್ ಮಾಡಿರೋದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಇದ್ದೀನಿ ಅದು ನಾಳೆ ಹೋಗಬೇಕು ಅಂತ ನಿಮಗೆ ಮುಂಗಡವಾಗಿ ಸಾವಿರ ರೂಪಾಯಿ ಪೇ ಮಾಡಿದ್ದೆ ಫೋನ್ಪೇಯಿಂದ ಅದನ್ನು ನೀವು ನಮಗೆ ಹೇಗೆ ರಿಟರ್ನ್ ಮಾಡ್ತೀರಿ ನಿಮ್ಮದು ರೂಲ್ಸ್ ಮತ್ತು ರೇಗುಲೇಷನ್ಸ್ ಎಲ್ಲ ಏನೇನಿದೆ ಅಂತ ಹೇಳ್ತೀರಾ ಸ್ವಲ್ಪ ಸರ್ ನೀವೆಷ್ಟು ಕಟ್ ಮಾಡ್ಕೊತೀರಿ ಸರ್ ನಮ್ಮ ದುಡ್ಡಲ್ಲಿ ಯಾವತ್ತು ನಮಗೆ ರಿಟರ್ನ್ ಹಾಕ್ತೀರಿ ಸರ್